ಆಸಕ್ತಿ ಹಾಡುಗಾರಿಕೆಯಲ್ಲಿ ಬೆಳೆದದ್ದು ನಾನು ಚಿಕ್ಕವಳಿದ್ದಾಗ ನನ್ನಮ್ಮನಿಗೆ ಭಜನೆ ದೇವರ ಹಾಡುಗಳು ಕೇಳುವುದು ಅಂದರೆ ತುಂಬಾ ಇಷ್ಟ ಅವರು ನಾನು ಚಿಕ್ಕವರಿದ್ದಾಗಿನಿಂದನು ಸಹ ಅಮ್ಮ ದಿನಾಲು ಬೆಳಿಗ್ಗೆ ಮತ್ತೆ ಸಾಯಂಕಾಲ ದೇವರದ್ದು ಭಜನೆ ದೇವರ ನಾಮಸ್ಮರಣೆ ಅದೆಲ್ಲ ಹಾಕ್ತಾ ಇದ್ದರು ಅವಾಗ ಈಗಿನ ಹಾಗೆ ಸಿ ಡಿ ಎಲ್ಲ ಇರಲಿಲ್ಲ ಸೊ ಟೇಪಲ್ಲಿ ಟೇಪ್ ರೆಕಾರ್ಡ್ರಲ್ಲಿ ಹಾಡು ಹಾಕ್ತಾಯಿದ್ದರು ರೇಡಿಯೋದಲ್ಲಿ ಬಂದರೆ ಆಮೇಲೆ ದೂರದರ್ಶನದಲ್ಲಿ ಏನಾದರು ಇದ್ದರೆ ಅಮ್ಮ ಅದನ್ನು ಹಾಕ್ತಾಯಿದ್ದರು ಅವರಿಗೆ ಸಹ ಈ ದೇವರ ಭಜನೆಯೆಲ್ಲ ಹಾಡುವುದು ತುಂಬಾ ಆಸಕ್ತಿಯಿತ್ತು ಹಾಗೆ ಅಮ್ಮನನ್ನು ನೋಡ್ತಾ ನೋಡ್ತಾ ಅವರೊಟ್ಟಿಗೆ ಆ ಆ ಹಾಡು ಪದ್ಯಗಳನ್ನೆಲ್ಲ ಕಲಿತಾ ಕಲಿತಾ ನನಗೆ ಸಹ ಆಸಕ್ತಿ ಬೆಳೆಯಿತು ಮೊದಲು ನಾನು ಆ ಹಾಡು ಹಾಡುವ ಆಸಕ್ತಿ ಬೆಳೆಸಿದ್ದು ಅಂದರೆ ನಾನೊಮ್ಮೆ ಹೀಗೆ ನನ್ನ ಪಕ್ಕದ ಮನೆಯವ್ರ ಮುಂದೆ ಹಾಡಿದ್ದೆ ಆಗ ಅವ್ರು ಹೇಳಿದ್ದರು ತುಂಬ ಒಳ್ಳೆ ರೀತಿಯಲ್ಲಿ ಹಾಡ್ತೀಯ ಸೊ ನೀನ್ಯಾಕೆ ಹಾಡು ಮೇಲೆ ಒಂದು ಸ್ವಲ್ಪ ನಿನ್ನ ಆಸಕ್ತಿ ಬೆಳೆಸಬಾರ್ದು ಅಂತ ಹಾಗೆ ಹೀಗೆ ಹೊರಗೇನು ನಾನು ಕಲಿಲಿಕ್ಕೆ ಹೋಗಿ ಹಾಡನ್ನು ಕಲಿಲಿಲ್ಲ ಆದರೆ ಹೀಗೆ ಮನೆಯಲ್ಲೆ ಬರುವ ಎಲ್ಲ ಹಾಡುಗಳನ್ನು ಅದರ ಲಿರಿಕ್ಸನ್ನೆಲ್ಲ ಬರೆದು ಓದಲಿಕ್ಕೆ ಆಮೇಲೆ ಹೇಳಲಿಕ್ಕೆ ಕಲಿತೆ ಮತ್ತೆ ನನಗೆ ಒಂದೇ ಥರದ ಹಾಡುಗಳು ಇಷ್ಟ ಅಲ್ಲ ಬೇರೆ ಬೇರೆ ಥರದ ಹಾಡುಗಳೆಲ್ಲ ಕೇಳ್ತೇನೆ ಹಾಗೆ ಈಗ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಪದ್ಯಗಳನ್ನೆಲ್ಲ ಕೇಳುವುದು ಹಾಡುವುದು ದೇವರದಷ್ಟೇ ಅಲ್ಲ ಬಾಲಿವುಡ್ ಮತ್ತೆ ಬೇರೆ ಊರಿನ ಸ ಪದ್ಯಗಳನ್ನು ಸಹ ಕೇಳ್ತೇನೆ ಹಾಗೂ ಸ್ವಲ್ಪ ಸ್ವಲ್ಪ ಹಾಡ್ತೇನೆ